ಹಾಂ ಮ್ಯಾನೇಜರ್ ನಾವೇ ಹೇಳಿ ಹಾಂ ಹಾಂ ಹೌದಾ ಎಷ್ಟು ಬೇಕಿತ್ತು ಹೌದಾ ಏನು ವರ್ಕ್ ಮಾಡ್ತಿದ್ದೀರಾ ಹೌದಾ ಎಷ್ಟು ಬರ್ತದೆ ಸಂಬಳ ಹೌದಾ ಈಗ ಟ್ವೆಂಟಿ ಫೈ ಅಂದರೆ ತ್ವ ಇಪ್ಪತ್ತೈದು ಸಾವಿರ ಹಾಂ ಹಾಂ ಸರಿ ಸರಿ ಸರಿ ಹಾಂ ಬನ್ನಿ ಹಾಗಾದರೆ ಮಾತಾಡೋಣ ಡಾಕ್ಯುಮೆಂಟ್ಸು ನಿಮ್ಮದು ಆಧಾರ್ ಕಾರ್ಡು ಪಾನ್ ಕಾರ್ಡು ರೇಶನ್ ಕಾರ್ಡು ನಿಮ್ಮದು ಮನೆ ಪೇಪರ್ಸ್ಗಳು ಡಾಕ್ಮೆಂಟ್ಸ್ಗಳು ಏನೇನು ಇದೆ ಒಂದು ಕ್ರಯ ಪತ್ರ ಆಗಿರ್ಬೊದು ಇ ಶಿ ಆಗಿರ್ಬೋದು ಹಾಂ ಹಕ್ಕುಪತ್ರಗಳು ಇವೆಲ್ಲನೂ ತಗಂಡು ಬನ್ನಿ ನಮ್ಮ ಆಪೀಸ್ ಹತ್ರ ಫೊಟೋ ಹ್ಞೂ ಹ್ಞೂ ಚಾರ್ಜಸ್ಸು ಅಂದರೆ ನೀವು ಬನ್ನಿ ನಾವು ಲೋನು ನಾವು ಎಲ್ಲ ಕೊ ಡಿಕ್ಲೇರ್ ಆದಾಗ ನಿಮಗೆ ಇ ಎಂ ಐ ಎಲ್ಲ ಹೇಳ್ತೀವ್ ನಿಮಗೆ ನಾವು ಲೋನ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಈ ಥರ ಡಾಕ್ಯುಮೆಂಟ್ಸ್ಗಳು ಇರ್ತದೆ ಬನ್ನಿ ಮಾತಾಡೋಣ

ಸರ್ ಇನ್ನು ಏನಾದರೂ ಡೌಟ್ ಇದೆಯಾ

ನಿಮ್ಮ ಸ್ಯಾಲ್ರಿ ಇಪ್ಪತ್ತೈದು ಸಾವಿರ ಸಿಗ್ತಿದೆ ಅಂದರೆ ನಿಮಗೆ ಹತ್ತು ಸಾವಿರದಲ್ಲಿ ಸಿಗುತ್ತೆ ಅಷ್ಟೆ ಹತ್ತು ಲಕ್ಷದಲ್ಲಿ ಸಿಗುತ್ತೆ ಹತ್ತು ಲಕ್ಷ ಸಿಗುತ್ತೆ ಹಾಂ ಹತ್ತು ಲಕ್ಷ ಸಿಗುತ್ತೆ ಹಾಂ ಒಂದು ಅವೈಲಬಲ್ ಹೇಳೋದಂದರೆ ಹತ್ತು ಲಕ್ಷಕ್ಕೆ ನೀವು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ಕಟ್ಬೆಕಾತ್ತೆ ಮಂತ್ಲಿ ಮಂತ್ಲಿ ಹಾಂ ಇಪ್ಪತ್ತೇಳು ಸಾವಿರ ಕಟ್ಟಾಗುತ್ತೆ ನಿಮಗೆ ಹಾಂ ಶಿಶ್ ಆಯಿತು